ಹದಿನೆಂಟು ನಲವತ್ತೆಂಟು ಹತ್ತು ಸಾವಿರದ ಐದು ನೂರ ಅರವತ್ತೆರಡು ಒಂದು ಲಕ್ಷದ ಇಪ್ಪತ್ತೆಂಟು ಸಾವಿರದ ಆರುನೂರ ತೊಂಬತ್ತೆರಡು ಆರು ಎರಡು ಲಕ್ಷದ ಅರವತ್ತಾರು ಸಾವಿರದ ಐದು ನೂರ ತೊಂಬತ್ತ್ನಾಲ್ಕು